ನಮ್ಮ ಕುಟುಂಬದಲ್ಲಿ ತಲೆಮಾರುವಿನಿಂದ ಬಂದ ಒಂದು ಅಡುಗೆ ಅಂದರೆ ಶಾವಿಗೆ ಈ ಅಡುಗೇನ ನಮ್ಮನೇಲಿ ತಲೆಮಾರುಗಳಿಂದ ಮಾಡ್ತಾ ಇದ್ದಾರೆ ನನಗೆ ಸ್ಟಾರ್ಟಿಂಗ್ ಅಡುಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಫರ್ಸ್ಟು ನಾನು ನಮ್ಮ ಅಮ್ಮನಿಂದ ಕಲಿತದ್ದು ನಮ್ಮ ಅಮ್ಮನಿಂದ ಕಲಿತು ಫಸ್ಟು ಅವರು ಅಡುಗೆ ಮಾಡೋದು ಹೇಗೆ ಅಂತ ನೋಡಿಕೊಳ್ತಾ ಇದ್ದೆ ನೋಡಿ ಆಮೇಲೆ ನಮ್ಮ ಅಮ್ಮನ ಹತ್ರ ಹೋಗೋದು ನಮ್ಮ ಅಮ್ಮನಿಗೆ ಅಡುಗೆ ಮನೆಯಲ್ಲಿ ಏನಾದರೂ ಎಲ್ಪ್ ಬೇಕಿದ್ದರೆ ಮಾಡಿಕೊಡೋದು ತರಕಾರಿ ಹೆಚ್ಚೋದು ಮತ್ತೆ ಕಾಫಿಗೆ ಏನು ಏನಾದರೂ ಮಾಡೋದು ಆ ಥರ ಎಲ್ಲ ಹೆಲ್ಪ್ ಮಾಡೋದ್ರ ಮೂಲಕ ಅಡುಗೆ ಮನೆಗೆ ಹೋಗ್ತಾ ಇದ್ದೆ ಈ ರೀತಿ ಅಡುಗೆ ಮನೆ ಅಭ್ಯಾಸ ಆಯಿತು ನನಗೆ ಅದಾದಮೇಲೆ ಅಮ್ಮ ಎಲ್ಲಾದರೂ ಹೋದಾಗ ಅಡುಗೆ ಮಾಡ್ಬೇಕಾದಂಥ ಪರಿಸ್ಥಿತಿ ಬಂದಾಗ ನನಗೆ ನಮ್ಮ ಆಂಟಿ ಸಜೆಸ್ಟ್ ಮಾಡ್ತಾ ಇದ್ದರು ಅವರು ಹೇಳಿದ್ದೇ ಕೇಳಿಕೊಂಡು ಅಡುಗೆ ಮಾಡ್ತಾ ಇದ್ದೆ ಇದರಿಂದ ನಾನು ಅಡುಗೆ ಕಲಿತೆ ಪಸ್ಟು ಅಡುಗೆ ಮಾಡೋದು ನಮ್ಮ ತಲೆಮಾರಿನ ಒಂದು ಅಡುಗೆ ಅಂದರೆ ಶಾವಿಗೆ ಶಾವಿಗೆ ಬಂದು ಅದನ್ನು ಫಸ್ಟು ಅಕ್ಕಿಯನ್ನು ನೆನೆಸಿ ಅದನ್ನು ಚೆನ್ನಾಗಿ ಒಣಗಿಸಿ ಅದನ್ನು ಮಿಲ್ ಮಾಡಿಸಿ ಅದನ್ನು ಒಂದು ಕಡೆ ಇಟ್ಕೊಬೇಕಾಗುತ್ತೆ ಅದಾದಮೇಲೆ ಇಟ್ಕೊಂಡು ಅಕ್ಕಿ ಕೆಡಬಾರ್ದಿರೊ ಥರ ಒಳ್ಳೆಯ ಅಕ್ಕಿಯ ಖರೀದಿಸ್ಬೇಕು ಅಂಗಡಿಯಿಂದ ಅಂಗಡಿಯಿಂದ ಖರೀದಿಸಿ ಅದನ್ನು ಚೆನ್ನಾಗಿ ಒಣಗಿಸಿ ಕೈಯಲ್ಲಿ ಕುಟ್ಟಿ ಪುಡಿ ಮಾಡಿದರು ಒಳ್ಳೆಯದೆ ಇಲ್ಲಾಂದರೆ ಮಿಲ್ ಮಾಡಿಸಿದ್ರು ಒಳ್ಳೆಯದೆ ಅಕ್ಕಿ ಹಿಟ್ಟು ಹದವಾಗಿ ಬರಬೇಕು ಅಕ್ಕಿ ಹಿಟ್ಟು ಹದ್ವಾಗಿ ಬಂದಮೇಲೆ ಅದನ್ನು ಒಂದು ಕಡೆ ಇಡಬೇಕು ನೆಕ್ಸ್ಟು ಇದು ಈ ಶಾವ್ಗೆಯನ್ನು ನಾವು ಹಬ್ಬಗಳಿಗೆ ಗೌರಿ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ಮಾಡುವುದು ಇದು ನಮ್ಮ ಸಂಪ್ರದಾಯ ನಮ್ಮ ಮನೆ ಸಂಪ್ರದಾಯ ಈ ಅಡುಗೆ ಈ ತಿಂಡಿ ಇದು ಒಂದು ಥರದ ತಿಂಡಿ ತಿಂಡಿ ಮಾಡೋದು ಈ ಅಕ್ಕಿ ಹಿಟ್ಟು ಸರಿಯಾಗಿ ಹದವಾಗಿ ನೆನೆಸಿ ಅದನ್ನು ಒಂದು ಕಡೆ ಇಡಬೇಕು ನಂತರ ಅದನ್ನು ಅದಕ್ಕೆ ಈ ಶಾವಿಗೆಗೆ ಸ್ವಲ್ಪ ಅದರ ಜೊತೆಗೆ ಅಂದರೆ ಕಾಯಿ ಹಾಲು ಕಾಯಿ ಹಾಲು ಪಾಯಸ ಮಾಡ್ತಾರೆ ಇದು ಇದಕ್ಕೆ ಫುಲ್ಲು ಕನಿಷ್ಠ ಸುಮಾರು ಆ ಥರದ ಪಾಯಸ ಇದಾವೆ ಆದರೆ ಶಾವಿಗೆಗೆ ಕಾಯಿ ಹಾಲು ಪಾಯಸ ತುಂಬ ಟೇಸ್ಟ್ ಕೊಡ್ತದೆ ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಫಸ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಅದನ್ನು ಪಾತ್ರೆ ನಮ್ಮ ಪಾತ್ರೆಗೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಒಂದು ಪಾತ್ರೆಗೆ ಒಂದು ಕಪ್ ಅಕ್ಕಿ ಹಿಟ್ಟಾದರೆ ನಾಲ್ಕು ಲೋಟ ನೀರು ಹಾಕಿ ಒಂದು ಕಪ್ ಅಕ್ಕಿ ಹಿಟ್ಟಾಕಿ ಅದನ್ನು ಚೆನ್ನಾಗಿ ಕಲಸಿ ಅಕ್ಕಿ ಹಿಟ್ಟನ್ನು ಒಂದು ಹದಕ್ಕೆ ತರಬೇಕು ತಂದು ಅದನ್ನು ಶಾವಿಗೆ ಒತ್ತುವ ಮಣೆಯಲ್ಲಿ ಒತ್ತಿ ನೀಟಾಗಿ ಬರೋ ಥರ ಅಂದರೆ ಬಿಡಿ ಬಿಡಿಯಾಗಿ ಬರೋ ಥರ ಶಾವಿಗೆ ಮಾಡಬೇಕು ಇದಾದ ನಂತರ ಅದು ಗಟ್ಟಿ ಇರಬಾರ್ದು ಮತ್ತು ತೆಳು ಇರಬಾರ್ದು ಮೀಡಿಯಮ್ ಮೀಡಿಯಮ್ ಥರಾ ಇರಬೇಕು ಶಾವ್ಗೆ ತಿನ್ನೋದಕ್ಕೆ ಫುಲ್ ಬೆಂದು ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಮತ್ತು ತುಂಬ ಗಟ್ಟಿ ಇರಲೂಬಾರ್ದು ಟೇಸ್ಟು ಇರೋಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಮೆಣಸು ಮತ್ತು ಜೀರಿಗೆ ಹಾಕಿ ಶಾವಿಗೆ ಒತ್ತೊ ಮಣೆಯಲ್ಲಿ ಅದನ್ನು ಹಾಕಿ ಶಾವ್ಗೇ ಒತ್ಬೇಕು ಇದಾದಾಗ ಶಾವಿಗೆ ರೆಡಿ ಆಗುತ್ತೆ ಇದರ ಕಾಂಬಿನೇಷನ್ ಬಂದು ಕಾಯಿ ಹಾಲು ಕಾಯಿ ಹಾಲು ಪಾಯಸ ಮಾಡೋದು ಹೇಗೆ ಅಂತಂದರೆ ಫಸ್ಟು ಕಾಯನ್ನು ಚೆನ್ನಾಗಿ ತೆಕ್ಕೊಳ್ಬೇಕು ಒಂದು ಮೇಲೆ ಎಲ್ಲ ಸವೆಸಿ ಕಾಯಿ ಚೆನ್ನಾಗಿ ತೆಕ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಏಲಕ್ಕಿ ಪೌಡರ್ ಎಲ್ಲ ಹಾಕಿ ಹಾಕಿ ಅಂಕಾ ಪಾತ್ರೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ಕಾಯಿಂದ ತೆಗೆದ ಹಾಲು ಮತ್ತು ಸಕ್ಕರೆ ಮತ್ತು ಏಲಕ್ಕಿ ಪೌಡರ್ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಬೇಕು ಇದೆಲ್ಲ ಆದ ಆದಾಗ ಕಾಯಿ ಹಾಲು ರೆಡಿ ಆಗುತ್ತೆ ಸೋ ಇದು ಶಾವಿಗೆ ಮತ್ತು ಕಾಯಿ ಹಾಲು ಪಾಯಸದ ಒಂದು ಅಡುಗೆ ಈ ಥರ ತುಂಬ ಕುಟುಂಬದಲ್ಲಿ ತಲೆಮಾರುಗಳಿಂದ ದಾಟಿ ಬಂದಿರ್ತಕ್ಕಂಥ ಅಡುಗೆಗಳಿದಾವೆ ಮತ್ತೆ ಒಂದು ಕೆಲವೊಂದು ಟಿಪ್ಸ್ ಅಂದರೆ ಒಂದೊಂದು ಮನೆಯಲ್ಲಿ ಇದೇ ಇದೇ ಥರ ಅಡುಗೆ ಮಾಡಬೇಕು ಅಂದರೆ ಅವರ ಸಾಂಪ್ರದಾಯಿಕವಾಗಿಯೇ ಅಡುಗೆ ಮಾಡಬೇಕು ನಾವು ಬೇಳೆ ಸಾಂಬಾರಿಗೆ ಇವಾಗ ಖಾರದ ಪುಡಿ ಹಾಕ್ತೇವೆ ಆದರೆ ಬೇರೆ ಬೇರೆ ಕಡೆ ಎಲ್ಲ ಮನೇಯಲ್ಲೇ ಮಾಡಿರೊ ಅಂಥ ಖಾರದ ಪುಡಿ ಅನ್ನು ತರ್ಸಿ ಹಾಕೋವಂಥದಿದೆ ಇನ್ನು ಒಂದೊಂದು ಕಡೆ ಎಲ್ಲ ಅಂಗಡಿಯಿಂದ ಬರು ತೆಗೆದುಕೊಂಡು ಹಾಕ್ತೇವೆ ಇನ್ನೊಂದು ಕಡೆ ಮನೇಯಲ್ಲೆ ಆ ಖಾರದ ಪುಡಿಯನ್ನು ತಯಾರಿಸಿ ಸಾಂಬಾರಿಗೆ ತಕ್ಕ ಹಾಗೆ ಯಾವ ಥರ ಖಾರದ ಪುಡಿ ಬೇಕಾಗುತ್ತೆ ಆ ಥರಾ ತಯಾರಿಸಿ ಮಾಡೋವಂಥ ಸಂಪ್ರದಾಯಗಳು ಇದ್ದಾವೆ ಅದು ಹಾಗೆ ಇನ್ನೂ ಹಲವಾರು ಕಡೆ ಬಹುಶಃ ಹಳ್ಳಿಗಳಲ್ಲಿ ಸಾಂಪ್ರದಾಯಿಕವಾದ ಅಡುಗೆಗಳು ಜಾಸ್ತಿ ಒಂದು ಕುಟುಂಬದಿಂದ ಮತ್ತೊಂದು ಕುಟುಂಬಕ್ಕೆ ಡಿಫ್ರೆನ್ಸ್ ಇರುತ್ತೆ ತುಂಬ ಚೇ ಬದಲಾವಣೆಗಳಿರ್ತವೆ ಅಡುಗೆಗಳಲ್ಲಿ ಒಂದೊಂದು ಮನೆಯಲ್ಲಿ ಎಲ್ಲವೂ ಡೈರೆಕ್ಟ್ ಅಂಗಡಿಯಿಂದ ಕೊಂಡು ಅಡುಗೆಯನ್ನು ಮಾಡೋ ಅಂಥದ್ದು ಇನ್ನೊಂದೊಂದು ಮನೆಯಲ್ಲಿ ಸ್ವತಃ ಮನೆಯಲ್ಲೇ ತಯಾರಿಸಿದ ಪುಡಿಗಳು ಮನೆಯಲ್ಲೇ ತಯಾರಿಸಿದಂಥ ಪೌಡರುಗಳು ಮನೆಯಲ್ಲೇ ತಯಾರಿಸಿದಂಥ ಹಿಟ್ಟುಗಳು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಆ ಥರ ಮನೆಯಲ್ಲೇ ತಯಾರಿಸಿ ಸಾಂಪ್ರದಾಯಿಕವಾಗಿ ಮಾಡುವಂಥದ್ದು ಇರುತ್ತೆ ಇನ್ನೊಂದು ಸ್ವಲ್ಪ ಬೇರೆ ಮನೆಗಳ ಕಡೆ ಇವಾಗ ಈಗಿನ ಆಧುನಿಕ ಯುಗದಲ್ಲಿ ಎಲ್ಲ ಫುಲ್ ಪ್ಯಾಕುಡ್ ಅಂದರೆ ತಯಾರಿಸಿದಂಥ ಪೌಡರ್ ರೆಡಿಮೇಡ್ ಫುಡ್ಸು ತಯಾರಿಸಿದಂತಹ ರಸ ಪೊಟ್ಟಣ ಅಂದರೆ ರಸಮ್ ಪೌಡರ್ಸು ಆ ಥರ ಮಾರ್ಕೆಟಲ್ಲೇ ಸಿಗುತ್ತೆ ಇತ ಇದರಿಂದ ತುಂಬ ಹೆಲ್ತ್ ಇಷ್ಯೂಸ್ ಅಂದರೆ ಅದು ಮ್ಯಾನ್ಯುಫಾಕ್ಚರಿಂಗ್ ಯಾವಾಗ ಆಗಿರುತ್ತೋ ಏನೋ ಅಂತ ಗೊತ್ತಾಗಿರೋಲ್ಲ ಆದರೆ ನಮ್ಮ ಮನೆಯಲ್ಲಿ ನಾವೇ ಸ್ವತಃ ತಯಾರಿಸಿದ್ದ ನಮ್ಮ ಅಜ್ಜಿ ಹೇಳ್ಕೊಟ್ಟಿರುವಂಥದ್ದಾಗ್ಬೋದು ನಮ್ಮ ಯಾರದ್ದು ಹಿಂದಿನ ಕಾಲದಲ್ಲಿ ಅವರ ಕೈಯಿಂದಲೇ ಮಾಡಿರುವಂತಹ ಪೌಡರ್ಸು ಮತ್ತು ಇದು ಪೌಡರ್ಸ್ ಮತ್ತು ರಸಮ್ ಪೌಡರುಗಳನ್ನ ಮನೇಲ್ಲೇ ತಯಾರಿಸಿರೋದರಿಂದ ಅದು ತುಂಬ ಚೆನ್ನಾಗೆ ಬಾಳಿಕೆ ಬರುತ್ತೆ ಮತ್ತು ಗುಣಮಟ್ಟ ಅದರ ಗುಣಮಟ್ಟ ನಾವೇ ಮಾಡಿರೋದರಿಂದ ಅದು ಹೇಗಿರುತ್ತೆ ಹೇಗೆ ಟೇಸ್ಟ್ ಎಲ್ಲ ಚೆನ್ನಾಗ್ ಬರುತ್ತೆ ಮಾರ್ಕೆಟಲ್ಲಿ ಸಿಗೋದು ಬಟ್ ಅಡ್ವಟೈಝ್ಮೆಂಟ್ ಎಲ್ಲ ನೋಡಿ ಮಾರ್ಕೆಟಲ್ಲಿ ಇಂದ ಹೋಗಿ ತಂದರೆ ಅದು ಕ್ವಾಲಿಟಿ ಅದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೋ ಅದರಿಂದ ನಾವೇ ಮನೆಯಲ್ಲಿ ಮಾಡೋದು ಬೆಟರ್ ಮನೆಯಲ್ಲಿ ನಾವೇ ಮಾಡ್ಕೊಳೋದರಿಂದ ಅಡುಗೆ ಟೇಸ್ಟ್ ಚೆನ್ನಾಗ್ ಬರುತ್ತೆ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ಸಾಂಪ್ರದಾಯಿಕವಾಗಿ ಯಾವ ಥರ ಇರುತ್ತೆ ಅದೇ ಥರ ಸಾಂಪ್ರದಾಯಿಕ ರುಚಿಯನ್ನು ಕೊಡುತ್ತೆ ಇದರಿಂದ ನಮ್ಮ ತಲೆಮಾರುಗಳಿಂದ ಬಂದಿರ್ತಕ್ಕಂಥ ಅಡುಗೆ ಸೂತ್ರಗಳನ್ನು ನಾವು ನಮ್ಮ ಮನೆಯಲ್ಲೇ ಬಳಸೋದು ಉತ್ತಮ ಯಾಕಂದ್ರೆ ನಮ್ಮ ಮನೆಯಲ್ಲಿ ಬಳಸೋದ್ರಿಂದ ನಮ್ಮ ಸಾಂಪ್ರದಾಯಿಕ ಅಂದರೆ ನಮ್ಮ ಟ್ರೆಡಿಷ್ನಲ್ ಅಡುಗೇಲಿ ಹಾಗೇ ಉಳ್ಕೊಳುತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ಅಜ್ಜಿ ಮಾಡ್ತಿರೋ ಮಾಡೋವಂಥ ಅಡುಗೆ ಸಾಂಬಾರು ಸಾಂಬಾರ್ ಟೇಸ್ಟ್ ನಮ್ಮ ಅಮ್ಮ ಮಾಡಿದರೆ ಬರೋಲ್ಲ ಯಾಕಂದ್ರೆ ಅವರು ಆ ಹಳೇ ಕಾಲದಲ್ಲಿ ಹೇಗ್ ಮಾಡ್ತಾ ಇದ್ದರು ಸಾಂಬಾರ್ ಅವರೇ ಕೈಯಿಂದ ತಯಾರಿಸೋದು ಅವರೇ ಆಮೇಲೆ ಅವಾಗ ಒಲೆಗಳಲ್ಲಿ ಮಾಡ್ತಾ ಇದ್ದರು ನಾವು ಕುಕ್ಕರ್ ಎಲ್ಲ ಇರಲಿಲ್ಲ ಅವಾಗ ಒಲೆ ಮೇಲೆ ಪಾತ್ರೆ ಮೇಲೆ ಇಟ್ಟು ಬೇಳೆ ಎಲ್ಲ ಬೇಯಿಸಿ ತರಕಾರಿ ಎಲ್ಲ ಬೇಯಿಸಿ ಮತ್ತು ಪೌಡರ್ಸ್ ಎಲ್ಲ ಅವರೇ ತಯಾರಿಸಿದಂಥ ಪೌಡರ್ಸ್ ಎಲ್ಲ ಹಾಕಿ ಮಾಡ್ತಾ ಇದ್ದರು ಸೋ ಇವಾಗ ಅಲ್ ಗ್ಯಾಸ್ಟ್ ಗ್ಯಾಸ್ ಎಲ್ಲ ಬಂದು ಸೋ ಕುಕ್ಕರ್ಸ್ ಎಲ್ಲ ಬಂದು ನಾವೆಲ್ಲ ಒಟ್ಟಿಗೆ ಹಾಕೋದು ಒಟ್ಟಿಗೆ ಬೆಯಿಸೋದು ಒಂದು ವಿಷಲ್ ಹಾಕಿದ ತಕ್ಷಣ ತೆಗಿಯೋದು ಇದರಿಂದ ಟೇಸ್ಟ್ ಅಷ್ಟಾಗಿ ಇರೋಲ್ಲ ಮತ್ತು ಇವಾಗೆಲ್ಲ ರೆಡಿಮೇಡ್ ಪೌಡರ್ಸು ಅದನ್ನೇ ಹಾಕಿ ಸೇಮ್ ಎಲ್ಲ ಒನ್ ವೆ ಒಂದೇ ಥರ ಮಾಡೋದು ತಿನ್ನೋದು ಆ ಥರ ಇದ್ದಾಗ ಟೇಸ್ಟ್ ನಮಗೆ ಸಿಗೋಲ್ಲ ನಮ್ಮ ಎಲ್ಲ ಎಲ್ಲ ಕಡೆ ನೋಡಿ ತಿಳ್ಕೊಬೇಕು ಏನಂತಂದರೆ ಸಾಂಪ್ರದಾಯಿಕವಾಗಿ ಯಾವ ಥರ ಸಿಗುತ್ತೆ ಯಾವ ಥರ ಮಾಡ್ತೀವಿ ಅದೇ ಥರ ನಮ್ಮ ಮನೆಯಲ್ಲಿ ಹಾಗೇ ಮಾಡಿದ್ರೆ ಸಾಂಪ್ರದಾಯಿಕವಾಗಿ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥ ನೇಚರ್ ಇಂದ ಬರೋವಂತಹ ಯಾವುದೇ ಫುಡ್ ಅಂದರೆ ಯಾವುದೇ ತರಕಾರಿ ಆಗಿರ್ಬೋದು ಆಮೇಲೆ ನಾವು ನಮ್ಮ ಕೈಯಿಂದ ಮಾಡಿರೋವಂಥ ಪೌಡರುಗಳಾಗ್ಬೋದು ಅದರಿಂದ ಅಡುಗೆ ಮಾಡೋದರಿಂದ ಅದರ ಒರಿಜಿನಲ್ ಟೇಸ್ಟ್ ಎಲ್ಲೂ ಹಾಳಾಗೋಲ್ಲ ಈ ಮಾರ್ಕೇಟಲ್ಲಿ ಸಿಗೋವಂಥ ಪೌಡರುಗಳಿಗೆ ಕೆಲವು ಮಿಕ್ಸಿಂಗ್ ಇರುತ್ತೆ ಅಂದರೆ ಕಲಬೆರಕೆ ಎಲ್ಲ ಸೇರಿಸಿ ಮಾಡಿರ್ತಾರೆ ಇದರಿಂದ ನಾವು ಅದನ್ನು ನೋಡಿ ಸೋ ಅಡ್ವಟೈಸ್ಮೆಂಟಲ್ಲಿ ನೋಡಿ ಓ ಇದು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಹೋಗಿ ಪರ್ಚೇಸ್ ಮಾಡೋದು ನಮಗೆ ಟೈಮಿಂಗ್ ಸೇವ್ ಆಗಲಿ ಅಂತ ಅದೇ ಪೌಡ್ರು ತಂದು ಅಡುಗೆಗೆ ಹಾಕೋದು ಹೀಗೆಲ್ಲ ಮಾಡೋದರಿಂದ ಬೇಗ ಅಡುಗೆ ಆಗೋದ್ರೂ ಅದರ ಟೇಸ್ಟ್ ಉಳಿಯೋದಿಲ್ಲ ಇದು ಹೀಗೆ ನಮ್ಮ ಸಾಂಪ್ರದಾಯಿಕವಾಗಿ ಮಾಡಿ ಹಲವಾರು ಮನೆಗಳಲ್ಲಿ ಇದೇ ಥರ ಸಾಂಪ್ರದಾಯಿಕ ಅಡುಗೆ ಮಾಡಿ ಮತ್ತು ಕೆಲವೊಂದು ಟಿಪ್ಸಸ್ ಹಳೇ ಕಾಲದವರು ಏನು ಟಿಪ್ಸ್ ಯೂಸ್ ಮಾಡ್ತಾ ಇದ್ದರು ಅದೇ ಥರ ಟಿಪ್ಸ್ ಇವಾಗ ಯೂಸ್ ಮಾಡೋದು ಇವಾಗ ಸಾಂಬಾರಿಗೆ ಹುಳಿ ಏನಾದರೂ ಇರಬೇಕು ಅಂತಂದರೆ ಹುಣ್ಸೆ ಹಣ್ಣನ್ನು ಕಿವುಚಿ ಅದಕ್ಕೆ ಹುಳಿ ಹಾಕೋದು ಹಳೇ ಕಾಲದ ಸಂಪ್ರದಾಯ ಪದ್ಧತಿ ಇವಾಗ ಲೆಮೆನ್ ತಂದ್ಹಾಕೋದು ಆ ಥರ ಎಲ್ಲ ಮಾಡ್ತಾರೆ ಸೋ ಅದು ಅದಕ್ಕೆ ಅಷ್ಟೊಂದು ಟೇಸ್ಟ್ ಬರೋಲ್ಲ ಸೋ ಯಾವ ಪದಾರ್ಥ ಯಾವ ಥರ ಟೇಸ್ಟ್ ಬರಬೇಕೋ ಸ್ ಅದೇ ಪದಾರ್ಥನ ಹಾಕಿದ್ರೆ ಮಾತ್ರ ನೇಚರ್ ಮರದಿಂದ ಬರುವಂತಹ ಹಣ್ಣುಗಳಾಗ್ಬೋದು ಗಿಡದಿಂದ ಬಂದಂತಹ ತರಕಾರಿಗಳಾಗ್ಬೋದು ಇದನ್ನು ನೈಸರ್ಗಿಕವಾಗಿ ಬಳಸೋದರಿಂದ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ಯಾವುದೇ ಮಿಕ್ಸಿಂಗ್ಸ್ ಇರೋಲ್ಲ ನಾವೇ ಓನ್ ಆಗಿ ಪ್ರಿಪೇರ್ ಮಾಡೋದರಿಂದ ನಾವೇ ಮಾಡೋದ್ರಿಂದ ಸೋ ಎಲ್ಲ ಓಕೆ ಚೆನ್ನಾಗಿರುತ್ತೆ ಒಳ್ಳೆಯ ಟೇಸ್ಟ್ ಕೂಡ ಬರುತ್ತೆ ಇದರಿಂದ ಎಲ್ಲರು ಹಳೇ ಸಂಪ್ರದಾಯ ಪದ್ದತಿಯನ್ನು ಅಡುಗೆಯಲ್ಲಿ ಪಾಲ್ಸಿದ್ರೆ ಎಲ್ಲ ಅಡುಗೆ ಚೆನ್ನಾಗು ಬರುತ್ತೆ ಮತ್ತು ಒರ್ಜಿನಲ್ ಟೇಸ್ಟ್ ಅಡುಗೆಯಲ್ಲಿ ಹಾಗೇ ಇರುತ್ತೆ ಅಷ್ಟೆ ಮತ್ತು ಇನ್ನೊಂದು ಅಡುಗೆಯನ್ನ ಯಾಕೆ ನಾವು ಹಳೇ ಕಾಲದ ಸಂಪ್ರದಾಯ ಪದ್ಧತಿಯನ್ನೇ ಪಾಲಿಸಬೇಕು ಅಂತಂದರೆ ಇವಾಗ ನೀವೇನೇ ರೆಡಿಮೇಡ್ ಪೌಡರ್ಸ್ ತಂದು ಹಾಕುದ್ರು ಅದು ನಾವೇ ಕೈಯಿಂದ ಮಾಡಿರುವಂಥ ಪೌಡರ್ಸ್ ಹಾಕಿ ಮಾಡಿರ್ತಾರಲ್ಲ ಸಾಂಬಾರ್ ಆ ಥರ ಟೇಸ್ಟ್ ಇದರಲ್ಲಿ ಬರೋಲ್ಲ ಸೋ ಹೀಗಾಗಿ ನಾವು ಫುಲ್ ನಾವೇ ಪ್ರಿಪೇರ್ ಮಾಡಿರೋವಂಥ ಪೌಡರ್ಸ್ ಮತ್ತು ಹಿಟ್ಸ್ ಹಿಟ್ಟುಗಳನ್ನು ನಮ್ಮ ಮನೆಯಲ್ಲೇ ತಯಾರಿಸಿ ನಮ್ಮ ಮನೆಯಲ್ಲೇ ಮಾಡಬೇಕು ಅಂತ ಹೇಳ್ತಾಯಿದ್ದೆ